ಹಾಂ ಹೇಳಿಮ್ಮ

ಇಡ್ಲಿ ಸಾಂಬಾರು ಮತ್ತು ಚಿಕನ್ ಮಂಚೂರಿ ಎಷ್ಟು ಬೇಕಿತ್ತು ಹತ್ತು ಪ್ಲೇಟಾ ಹತ್ತು ಪ್ಲೇಟಾ ಹಾಂ ಹಾಂ ಹಾಂ ಓಕೆ ಯಾವಾಗ ಬೇಕು ಹಾಂ ಹಾಂ ಆಯ್ತು ಆಯ್ತು ಆಯಿತು ಎಷ್ಟು ಗಂಟೆಗೆ ಬೇಕು ಮೇಡಮ್ ಹಾಂ ಸರಿ ಸರಿ ಸರಿ ಸರಿ ಸರಿ ಹಾಂ ಓಕೆ ಇಡ್ಲಿ ಇದು ಅಲ್ಲ ಯಾ ಇಡ್ಲಿ ಯಾವುದು ಹ್ಞೂ ಹ್ಞೂ ಹ್ಞೂ ಹ್ಞೂ ರವೆ ಇಡ್ಲಿನ ಓಕೆ ತಟ್ಟೆ ಇಡ್ಲಿ ಬೇಕಾ ಏನು ಬೇಕು ಹಾಂ ಹಾಂ ಚಟ್ನಿನೂ ಬೇಕಾ ಹಾಂ ಹಾಂ

ಅದು ಹಾಂ ಓಕೆ ಓಕೆ ಏ ನಿಮಗೆ ಗೊತ್ತು ನಿಮ್ಗೆ ಗೊತ್ತಿರ್ಬೋದು ಮೇಡಮ್ ನಮ್ಮಲ್ಲಿ ತುಂಬಾ ಚೆನ್ನಾಗಿರೋ ಇಡ್ಲಿ ಮತ್ತು ಮಂಚೂರಿಯನ್ ಎಲ್ಲ ಮಾಡ್ತಿರ್ತೀವಿ ಅಂತ ಹೇಳಿ ಚಿಕನು ಒಂಬತ್ತು ಪ್ಲೇಟ್ ಎಷ್ಟು ಒಂಬತ್ತು ಪ್ಲೇಟ್ ಅಲ್ಲಾ ಹತ್ತು ಪ್ಲೇಟಾ ಹತ್ತು ಪ್ಲೇಟ್ ಓಕೆ ಓಕೆ ಓಕೆ ಚಿಕನ್ ಏನು ಯಾ ಇದು ಏನು ಚಿಲ್ಲಿ ಚಿಕನ್ ಬೇಕಾ ಯಾವ್ದು ಬೇಕು

ಓಕೆ ಓಕೆ ಹಾಂ ಹಾಂ ಹಾಂ ಸರಿ ಸರಿ ಸರಿ ಅಲ್ಲ ಇಲ್ಲ ಇಲ್ಲ ಕಾಯೋಂಗೆಲ್ಲ ಮಾಡೋಲ್ಲ ಎಲ್ಲಿಗೆ ತಗೊಂಬರಬೇಕು ಮೇಡಮ್ ಓಕೆ ಓಕೆ ಆಯ್ತು ಆಯ್ತು ಆಯ್ತು ಆಯ್ತು ಹಾಂ ಆಯ್ತು ಆಯ್ತು ಆಯ್ತು ನೀವು ಒಂದು ಕೆಲಸ ಮಾಡಿ ಮೇಡಮ್ ನಿಮ್ದು ಒಂಚೂರು ಲೊಕೇಶನ್ ಕಳ್ಸಿ ಬಿಡಿ ಹಾಂ ಓಕೆ ಒಂಭತ್ತೂವರೆ ಅಷ್ಟೊತ್ತಿಗೆಲ್ಲ ನಿಮ್ಮಲ್ಲಿ ರೀಚ್ ಆಗುವಂಗೆ ಮಾಡ್ತೀವಿ ಹ್ಞ ಹ್ಞೂ ಹ್ಞೂ ಹ್ಞೂ ಆಯ್ತು ಆಯ್ತು ಕಳಸ್ತೀನಿ ಕಳಸ್ತೀನಿ ಮೇಡಮ್ ಕಳಿಸ್ತೀನಿ ಹಾಂ ಆಯ್ತು ಮೇಡಮ್